ನಾನು ಆರ್ಡರ್ ಮಾಡಿದ ಊಟದ ಜೊತೆಗೆ ನನಗೆ ಕೆಲವು ಪಾನೀಯಗಳು ಬೇಕು ಯಾವುದೆಲ್ಲ ಪಾನೀಯಗಳು ಲಭ್ಯವಿದೆ ಹೇಳಿ ನೋಡೋಣ ಕೋಕು ಪೆಪ್ಸಿ ಮಜ್ಜಿಗೆ ನಿಂಬೆ ರಸ ಹಣ್ಣಿನ ರಸ ಇಷ್ಟೆಲ್ಲ ಅಂದ್ರಲ್ವಾ ಸರಿ ಅದರಲ್ಲಿ ನನಗೆ ಎರಡು ಲೋಟ ಮಜ್ಜಿಗೆ ಮತ್ತು ಎರಡು ಲೋಟ ಲಿಂಬೆ ಹಣ್ಣಿನ ರಸ ಕೊಡಿ ಇನ್ನು ಒಂದು ಪೆಪ್ಸಿ ಕ್ಯಾನ್ ಕೊಡಿ ಹಾಂ ಮತ್ತು ನಿಂಬೆ ರಸಕ್ಕೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿ ಪೆಪ್ಸಿ ಜಾಸ್ತಿ ತಣ್ಣಗಿರೋದು ಬೇಡ ನಾರ್ಮಲ್ನೆ ಇರಲಿ ಬೇಡ ಬೇಡ ಹಣ್ಣಿನ ರಸ ಬೇಡ ಅದು ಊಟದ ಜೊತೆಗೆ ಸರಿ ಹೋಗಲ್ಲ ಹೌದು ಇನ್ನೇನಾದರೂ ಬೇಕಿದ್ದರೆ ನಾನು ಆಮೇಲೆ ಆರ್ಡರ್ ಮಾಡ್ತೀನಿ ಸರಿನಾ